ನನ್ನ ಜೀವನ್ದಾಗ ಮೊದಲು ತೊಗೊಂಡಿದ್ದು ಮೊಬೈಲ್ ಅಂತಂದ್ರ ಮೈಕ್ರೋಮ್ಯಾಕ್ಸ್ ಮೈಕ್ರೋಮ್ಯಾಕ್ಸ್ ಮೊಬೈಲ್ ತೊಗೋಬೇಕಂತ ನನಗೆ ಭಾಳ ಆಸೆ ಇತ್ತು ನನ್ನ ಫ್ರೆಂಡ್ಸೆಲ್ಲ ಹೇಳಿದರು ಮೈಕ್ರೋಮ್ಯಾಕ್ಸ್ ಯುರೇಕಾ ತೊಗೋ ಅಂತ ಚೆನ್ನಾಗಿ ಎರಡು ಜಿ ಬಿ ರ್ಯಾಮಿತ್ತು ಅದಕ್ಕೆ ಎಲ್ಲ ಬಿಲ್ಟ್ ಕ್ವಾಲಿಟಿ ಛಂದದ ಒಳ್ಳೆ ರೇಟ್ದಾಗ ಸಿಕ್ತದ ನಿನಗೆ ತೊಗೋ ಅಂತೇಳಿದರು ಅದೇ ನಮ್ಮ ಕಾಲೇಜಿದ್ದಾಗ ಭಾಳ ಸರ್ತಿ ನಾ ರಿಸರ್ಚ್ ಮಾಡಿದೆ ನೋಡ್ಬೇಕು ತೊಗೋಬೇಕು ಬೇಡ್ದೋ ತೊಗೋಬೇಕು ಬೇಡ್ದೋ ಅಂತ ಆರ್ಡರ್ ಮಾಡ್ದೆ ಫ್ಲಿಪ್ಕಾರ್ಟ್ದಾಗ್ ಮಾಡ್ದೆ ಫ್ಲಿಪ್ಕಾರ್ಟ್ದಾಗ ಮಾಡಿ ಬಂತು ಅವ್ರು ಚೆನ್ನಾಗ್ ನನಗೆ ಏನದಂತಂದರ ಭಾಳ ಸೇಫಾಗಿ ತಂದುಕೊಟ್ರು ಮೊಬೈಲು ಆದ್ರ್ ಸರಿ ನನಗೆ ಇಯರ್ ಫೋನು ಮತ್ತು ಅದಕ್ಕೆ ಮ್ಯಾಗಿಂದು ಕವರಾಗಲಿ ಎಲ್ಲ ಅವರೇ ಕಂಪ್ನಿದಿಂದೆ ಬಂತು ನನಗೆ ಭಾರಿ ಛಂದಿತ್ತು ಮೊಬೈಲ ಕ್ಯಾಮ್ರ ಕ್ವಾಲಿಟಿ ಛಂದಿತ್ತು ಎಲ್ಲೂ ಡ್ಯಾಮೇಜಾಗಿಲ್ಲ ಭಾಳ ಚೆನ್ನಾಗಿ ತಂದು ನಮಗೆ ಹ್ಯಾಂಡೋವರ್ ಮಾಡಿದರು ನಾ ಮೊಬೈಲ್ ತೆಗ್ದ ತಕ್ಷಣ ಫಸ್ಟ ಮೊಬೈಲ್ ಕ್ಲಿಕ್ ಮಾಡ್ದೆ ಫೋಟೋಸೆಲ್ಲ ನೋಡ್ದೆ ಕ್ಯಾಮ್ರ ಕ್ವಾಲಿಟಿ ಎಲ್ಲ ಛಂದಿತ್ತು ಅದ್ರಲ್ಲಿ ಭಾಳ ಜಬರ್ದಸ್ತಿತ್ತು ಅದು ನಾನು ಫಸ್ಟ್ ಮೊಬೈಲ್ ತೊಗೊಂಡಿದ್ದು ಅದು ಸಜೇಶನ್ ಕೊಟ್ಟಿಂದು ನನ್ನ ಒಂದು ಐದು ಜನ ಫ್ರೆಂಡ್ಸು ಮೈಕ್ರೋಮ್ಯಾಕ್ಸ್ ತೊಗೊಳ್ಳೇ ಬೇಡ ಚೆನಾಗಿರ್ತದಿಲ್ಲೋ ಕಂಪನಿ ದುಡ್ಡು ಏನು ಇದಾಯ್ತವ ಅಂತ ನನಗೆ ಭಾಳಷ್ಟು ಮನ್ಸಿನ್ಯಾಗ ಏನಿತ್ತಂತ್ತಂದರ ಗೊಂದಲಿತ್ತು ಆ ಗೊಂದಲ ಏನದ ಅದನ್ನ ತೊಗೊಂಡ ತಕ್ಷಣ ನನಗೆ ಮೊಬೈಲ್ದು ಭಾರಿ ಎಕ್ಸ್ಪೀರಿಯನ್ಸಾಯಿತು ಮತ್ತೇನದ ಅವರು ನನಗೇನು ನನಗು ಏನು ಅವ್ರೇನು ಸತಾಯಿಸಿಲ್ಲ ಏನಿಲ್ಲ ಕರೆಟ್ಟಾಗಿ ಟೈಮಿಗೆ ತಂದುಕೊಟ್ರು ಏನು ಡೇಟ್ ಹಿಂದೆ ಮುಂದೆ ಏನು ಮಾಡಿ ಕೊಟ್ಟಿಲ್ಲ ಕರೆಕ್ಟ್ ಟೈಮಿಗೆ ಏನು ಅಂತಂದರೆ ಯಾವ ಡೇಟಿಗೆ ಅಂದರೆ ಡೆಲಿವರ್ ಮಾಡದಿತ್ತು ಆ ಡೇಟಿಗೆ ತಂದು ಡೆಲಿವರ್ ಮಾಡಿದ್ರು ಮತ್ತು ಸೇಫಾಗಿ ಡೆಲಿವರ್ ಮಾಡಿದ್ರು ಮತ್ತು ಈ ಈ ಆಗೆಲ್ಲ ನನಗೆ ಇಯರ್ ಫೋನಾಗಲಿ ಅದ್ರದ್ದು ಮ್ಯಾಗಿಂದು ಕವರಾಗಲಿ ಅದರದ್ದು ಬ್ಯಾಕ್ ಕವರಾಗಲಿ ಮತ್ತದರ ಸ್ಕ್ರೀನ್ ಗಾರ್ಡಾಗಲಿ ಮತ್ತು ಚಾರ್ಜರು ಎಲ್ಲ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ನನಗೆ ಡೆಲಿವರ್ ಮಾಡಿದ್ರಾಗ ಇದ್ರ ಬ ಈ ಅಂತ ಫೋನ್ ನನಗೆ ನಂದು ಫಸ್ಟ್ ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ಅದೇ ಫಸ್ಟು ಈ ಮೊಬೈಲ್ ತೊಗೊಂಡಿಂದು ಅದರದ್ದು ಕ್ವಾಲಿಟಿ ಅಂಥ ಕ್ವಾಲಿಟಿ ಎಲ್ಲೂ ಸಿಗೋಲ್ಲ